ನಮ್ಮ ಚಾಮರಾಜನಗರ ಜನಪದದ ತವರೂರು ಎಂದು ಸಹ ಪ್ರಸಿದ್ಧವಾಗಿದೆ ದ ಪ್ರಮುಖ ಮಾಡುವ ಹಬ್ಬ ಹರಿದಿನಗಳೆಂದರೆ ನಮ್ಮ ಚಾಮರಾಜನಗರದಲ್ಲೇ ಚಾಮರಾಜೇಶ್ವರ ತೊ ರಥ ಎಂಬುದನ್ನು ವರ್ಷಕ್ಕೊಮ್ಮೆ ನಡೆಸಲಾಗಿದೆ ಚಾಮರಾಜೇಶ್ವರ ರಥ ನಂತರ ನಮ್ಮ ಚಾಮರಾಜನಗರದಲ್ಲಿ ಮಲೆ ಮಹಾದೇಶ್ವರ ನೆಕ್ಶ್ಟು ಅದರಲ್ಲಿ ವರ್ಷಕ್ಕೆ ಮೂರು ಸಲ ಜಾತ್ರೆ ನಡೆಸಲಾಗಿದೆ ಅದು ದೀಪಾವಳಿ ಶಿವರಾತ್ರಿ ಯುಗಾದಿ ದೊಡ್ಡ ತೇರೊಂದು ನಡೀತದೆ ವರ್ಷಕ್ಕೆ ಮೂರು ಬಾರಿ ಅದೇ ಪ್ರಮುಖವಾದ ಜಾತ್ರೆಯಾಗಿದೆ ಮತ್ತು ನಮ್ಮ ಬಿಳ್ಗಿ ರಂಗನ ಬೆಟ್ಟದಲ್ಲೂ ಸಹ ಅದರಲ್ಲೂ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ ಅಲ್ಲೂ ಸಹ ಪ್ರಮುಖವಾಗಿದೆ ನಮ್ಮ ಸಾಂಸ್ಕೃತಿಕ ಕಲೆ ಎಂದರೆ ನಾಟಕ ಜನಪದ ಸಾಹಿತ್ಯದಲ್ಲಿ ಹಲವು ಪ್ರಮುಖ ಮಹಾಕಾವ್ಯವಾಗಿದೆ ಅದರಲ್ಲೂ ನಮ್ಮ ಮಲೆ ಮಹಾದೇಶ್ವರನ ಜನಪದ ಸಾಹಿತ್ಯ ಮಾ ಮಾತ್ರ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಅದರಲ್ಲೂ ಮ ಮಲೆ ಮಹಾದೇಶ್ವರನ ಅಲ್ಲ ಮಳವಳ್ಳಿ ಮಾದೇಶಸ್ವಾಮಿಯವ್ರೂ ಸಹ ಜಾಸ್ತಿ ಅತಿ ಹೆಚ್ಚು ಮಹಾಕಾವ್ಯವನ್ನು ರಚಿಸಿದ್ದಾರೆ ನಮ್ಮ ನಮ್ಮ ಮಹಾ ನಮ್ಮ ಚಾಮರಾಜ್ನಗರ ಜಿಲ್ಲೆಯಲ್ಲಿ ಮಾಡು ಅವರವ್ರ ಹಳ್ಳಿಯಲ್ಲಿ ಆಚರ್ಣೆ ಇರ್ತದೆ ಮಾರಿ ಹಬ್ಬ ಆ ಹಬ್ಬ ಈ ಹಬ್ಬ ಕೊಂಡೋತ್ಸವ ಅದೇ ರೀತಿ ಸುಮಾರು ಹಲವಾರು ಮಾರಿಹಬ್ಬಗಳು ಎಲ್ಲ ಸಹ ಧಾರ್ಮಿಕ ಸ್ಥಳಗಳಂದರೆ ಧಾರ್ಮಿಕವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಇದ್ದಾರೆ ಅದರಲ್ಲೂ ಮುಸ್ಲಿಂ ಅಂದರೆ ಅವ್ರವ್ರ ಹಬ್ಬದ ಸಮಯದಲ್ಲಿಯೂ ಸಹ ಅವರು ಮಸೀದಿಯಲ್ಲಿ ಮಾಡ್ತಾರೆ ಕ್ರಿಶ್ಚಿಯನ್ ಅಂದರೆ ಅವರವ್ರ ಹಬ್ಬದ್ ಏನು ಡಿಸೆಂಬರ್ ತಿಂಗಳು ಅವರು ಮಾಡ್ತಾರೆ ಅದು ಧಾರ್ಮಿಕ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಬ್ಬಗಳೆಂದರೆ ಕನಕದಾಸರ ಜಯಂತಿ ಸಹ ನಮ್ಮ ರಾಜ್ಯ ಮ್ಮ ಮಟ್ಟದಲ್ಲಿ ಸಹ ಮಾಡ್ತೀವಿ ಇವತ್ತು ಸಹ ಕನಕದಾಸರ ಜಯಂತಿ ಅದು ಕೂಡ ಆಚರಣೆ ಆಗುತ್ತದೆ ಮತ್ತು ನಮ್ಮ ಮಹಾತ್ಮಾ ಗಾಂಧೀಜಿ ಅವ್ರದ್ದೂ ಸಹ ನಾವು ವರ್ಷಕ್ಕೊಮ್ಮೆ ಅವ್ರದ್ದೂ ಸಹ ಆಚರಿಸಲಾಗುತ್ತದೆ ನಂತರ ನಮ್ಮ ಎಲ್ಲ ರಾಮ ಜಯಂತಿ ಹನುಮ ಜಯಂತಿ ವಾಲ್ಮೀಕಿ ಜಯಂತಿ ಹಲವಾರು ಮಹಾನ್ ಇವ್ರು ಎಲ್ಲರೂ ಸಹ ಮತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಸ್ಕೂಲು ಮಾತ್ರ ಸ್ವತಂತ್ರ ಆ ಊರು ಆ ಇದಕ್ಕೆ ಎಲ್ಲದಕ್ಕೂ ರಾಷ್ಟ್ರೀಯ ಹಬ್ಬಗಳಾಗಿವೆ ಅದರಲ್ಲಿ ಅದು ಮಕ್ಕಳ ಡ್ಯಾನ್ಸ್ಗಳು ಮತ್ತು ನೃತ್ಯಗಳು ಹಲವಾರು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಅದ್ರಲ್ಲಿ ನಾಟಕಗಳು ಆ ಧ್ವಜಾರೋಹಣ ಕಾರ್ಯಕ್ರಮ ಅದರಲ್ಲಿ ಭಾಷಣ ಕಾರ್ಯಕ್ರಮಗಳು ಅದು ಪ್ರಮುಖವಾಗಿ ನಮ್ಮ ಗಣರಾಜ್ಯೋತ್ಸವ ಸಂವಿಧಾನ ದಿನಾಚರಣೆ ಎಲ್ಲ ಹಬ್ಬಗಳೂ ಸಹ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ ಇನ್ನು ಮುಂದೆ ಅದೇ ಥರ ಮುಂದುವರೀಲಿ ಅಂತ ಅಂದುಕೊಳ್ಳುತ್ತಾ ಅಂದರೆ ಅದೇ ಮಲೆ ಮಹಾದೇಶ್ವರ ಬೆಟ್ಟ ಅದು ಮತ್ತು ಗೋಪಿನಾಥಮ್ ಕೆಳಗಡೆ ಮಲೆ ಮಾದೇಶ್ವರನ ಬೆಟ್ಟದಿಂದ ಗೋಪಿನಾಥಮ್ ಅನ್ನೋದು ಊರಿದೆ ಅಲ್ಲಿ ನಮ್ಮ ಮಲೆ ಮಾದೇಶ ಸಂಬಂಧಪಟ್ಹಾಗೆ ಜುಂಜೇಗೌಡ ಎಂಬ ಕೋಟೆ ಜುಂಜೇಗೌಡನ ಕೋಟೆ ಇದೆ ಅದೇ ಥರ ನಮ್ಮ ಹೂಗ್ಯಂ ಎಂಬ ವಿಭಾಗದಲ್ಲಿ ಅಲ್ಲೂ ಸಹ ನೆಲ್ಲೂರು ಕೋಟೆ ನೆಲ್ಲೂರು ಕೋಟೆ ಅಲ್ಲೊಂದು ಎರಡು ಕೋಟೆ ಸಹ ನಮ್ಮ ಹಿಂದಿನ ಪೂರ್ವಜರ ಕೋಟೆ ಹದಿನಾಲ್ಕನೇ ಎಂದರೆ ಹನ್ನೆರಡನೇ ಶತಮಾನದ ಕೋಟೆಗಳು ಅವೆಲ್ಲ ಆಗಿಬಿಟ್ಟಿದೆ ಆದರೆ ಗೋಪಿನಾಥಮಲ್ಲಿ ಪಾಲ್ಸ್ ಹೊಗೇನಕಲ್ ಪಾಲ್ಸ್ ಅಂತ ಇದೆ ಅದರಲ್ಲಿ ದೋಣಿಗಳು ಅಲ್ಲಿ ಮನೋರಂಜನೆ ಸಫಾರಿ ಧಾಮಗಳು ಎಲ್ಲ ಎಲ್ಲ ಕಾವೇರಿ ವನ್ಯಜೀವಿ ಧಾಮ ಅದು ಸಂಬಂಧಪಟ್ಟ ಮಹಾದೇಶ್ವರ ವನ್ಯಜೀವಿಧಾಮ ಎಲ್ಲವೂ ಸಹ ನಮ್ಮ ನಮ್ಮ ಅದೇ ದೇವಸ್ಥಾನಗಳು ಹಲವಾರು ಕಲೆಗಳಿಂದ ಕೂಡಿರುತ್ತದೆ ಅದರಲ್ಲಿ ಬರುವ ತಲಕಾಡು ತಲಕಾಡು ಸಹ ನಮ್ಮ ಚಾಮ್ರಾಜ್ನಗರ ಜಿಲ್ಲೆಯಲ್ಲಿ ಪ್ರಮುಖವಾಗಿದ್ದು ಗಗನಚುಕ್ಕಿ ಭರಚುಕ್ಕಿ ಸಹ ಪ್ರಮುಖವಾಗಿದೆ ಗಗನಚುಕ್ಕಿ ಭರಚುಕ್ಕಿ ನಮಗೆ ನಮ್ಮ ಈ ಚಾಮರಾಜನಗರ ಸೇರುವುದೆಂದರೆ ಭರಚುಕ್ಕಿ ಜಲಪಾತವು ಸಹ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಇದರ ಮುಖಾಂತರ ನಮ್ಮ ಚಾಮರಾಜನಗರದಲ್ಲಿ ಹಲವಾರು ಧಾರ್ಮಿಕ ಹಬ್ಬಗಳು ಅಂದರೆ ಅವರವರ ಧರ್ಮದ ಸಂಬಂಧಪಟ್ಟ ಹಾಗೆ ಅವ್ರವ್ರ ಹಬ್ಬಗಳನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅತಿ ವಿಜೃಂಭಣೆಯಿಂದ ನಮ್ಮ ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಹಬ್ಬಗಳನ್ನು ಜನಪದ ಸಾಹಿತ್ಯಗಳು ಎಲ್ಲ ಸಾಹಿತ್ಯದಿಂದ ಕೂಡಿದ್ದು ನಮ್ಮ ಚಾಮರಾಜನಗರವು ಗೃಹಪ್ರವೇಶ ಸಂಭ್ರಮಗಳು ನರಸಿಂಹ ಜಯಂತಿ ಹಲವಾರು ಜಯಂತಿಗಳು ಕಾರ್ಯಕ್ರಮಗಳು ನಡೆಸುತ್ತಾರೆ ಇದೇ ನಮ್ಮ ಚಾಮರಾಜನಗರ ಜಿಲ್ಲೆಯ ವಿಶೇಷವಾಗಿದೆ